ಈಗ ನಾವು ನೀವು ಎಲ್ಲರು ಚೆನ್ನಾಗಿ ಇರಬೇಕಂದ್ರೆ ನಮ್ಗೆ ಒಳ್ಳೆಯ ಗಾಳಿ ಬೇಕು ಒಳ್ಳೆಯ ಮನೆ ಬೇಕು ಒಳ್ಳೆಯ ಶುದ್ಧ ಆಹಾರ ಬೇಕು ಒಳ್ಳೆಯ ವಾತಾವರಣ ಇರಬೇಕು ಆಗ ನಾವು ಚೆನ್ನಾಗಿರ್ತೀವಿ ಅದ್ರಲ್ಲು ನಾವು ಬದುಕಿರಬೇಕಂದ್ರೆ ಒಳ್ಳೆಯ ಆಹಾರ ಅಂತು ಬೇಕೇ ಬೇಕು ಉದಾರಣೆಗೆ ನಾವು ಕೆಲಸ ಮಾಡೋಕಾಗಿರಬಹುದು ನಡೆಯುದಕ್ಕಾಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದಕ್ಕು ನಮ್ಮ ಜೀವನದಲ್ಲಿ ಆಹಾರ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಅಲ್ಲವಾ ಆದರೆ ನಾವು ಯಾವ್ದನ್ನು ಯಾವ್ದನ್ನು ಹಾಗಂತ ನಾವು ಯಾವ್ದು ಅಂದರೆ ಅದನ್ನೆ ಸಿಕ್ಕಿದ್ದನ್ನೆಲ್ಲ ತಿನ್ನೋಕಾಗಲ್ಲ ಅಲ್ವಾ ಒಳ್ಳೆಯ ಆಹಾರ ಪೌಷ್ಟಿಕ ಆಹಾರ ಮೊಳಕೆ ಕಾಳು ರೊಟ್ಟಿ ಹೀಗೆ ಉತ್ತಮ ಆಹಾರವನ್ನು ನಾವು ಸೇವಿಸಿದಾಗ ನಮ್ಮ ಆಹಾರ ತುಂಬ ಚೆನ್ನಾಗಿರುತ್ತೆ ಈಗಿನ್ ಕಾಲದಲ್ಲಿ ಎಲ್ರು ಹೊರದೇಶದಿಂದ ಬಂದ ಫಿಝಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಫೈಡ್ ರೈಸ್ ಮತ್ತೆ ಫ್ರೆಂಚ್ ಚಿಪ್ಸು ಲೇಸು ಈ ಥರದ್ದೆಲ್ಲ ಆಸೆ ಪಡ್ತಾರೆ ಆದರೆ ನನಗಂತು ನಮ್ಮ ದೇಶದ ರಾಗಿ ಮುದ್ದೆ ಅದ್ರ ಜೊತೆಗೆ ಯಾವುದಾದ್ರು ಸರಿ ಸಾಂಬಾರು ಉದಾರಣೆಗೆ ಮಜ್ಜಿಗೆ ಹುಳಿ ಆಗಿರ್ಬೋದು ಹುರುಳಿ ಕಾಳು ಸಾರು ಆಗಿರ್ಬೋದು ನುಗ್ಗೆ ಸೊಪ್ಪಿನ ಆಗಿರ್ಬೋದು ಕೋಳಿ ಸಾರು ಆಗಿರ್ಬೋದು ಹೀಗೆ ಎಲ್ಲಾದರ ಜೊತೆ ಸರಿ ಹೊಂದದು ಅಂದರೆ ರಾಗಿ ಮುದ್ದೆ ರುಚಿ ಅಂತು ಅದ್ರ ರುಚಿ ಅಂತು ಸ್ವರ್ಗ ಹಾಗೆ ಇರುತ್ತದೆ ಅಲ್ಲವಾ ಇದ್ರ ಜೊತೆಗೆ ನಮಗೆ ಬರಿ ರಾಗಿ ಮುದ್ದೆ ತಿಂದ ತಕ್ಷಣ ನಮಗೆ ಬರಿ ರುಚಿಗೋಸ್ಕರ ತಿನ್ನೋದಲ್ಲ ಅದರಾಗೆ ಒಳ್ಳೆಯ ಶಕ್ತಿ ಸಹ ನಮಗೆ ದೊರೆಯುತೈತೆ ಇದಕ್ಕೆ ಉದಾಹರ್ಣೆ ಅಂದರೆ ರಾಗಿ ಮೇಲೆ ಹಲವಾರು ಹಾಡುಗಳನ್ನ ನಮ್ಮ ಕವಿಗಳು ಹಿಂದೆನೇ ರಚಿಸಿ ಬಿಟ್ಟಿದಾರೆ ಹೌದಲ್ವಾ ಉದಾಹರ್ಣೆಗೆ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಅಂತ ಹಾಡನ್ನೆಲ್ಲ ಹಿಂದೆ ನಮ್ಮ ದೇಶದಲ್ಲಿ ಕವಿಗಳು ಹಾಡಿದ್ದಾರೆ ಇನ್ನು ಹೇಳ್ಬೇಕಂದ್ರೆ ರೊಟ್ಟಿ ಹೆಸ್ರಲ್ಲೇ ಹೇಳುತ್ತೆ ರೊಟ್ಟಿ ತಿಂದವರು ಬಾರಿ ಗಟ್ಟಿ ಅಂತ ನಮ್ಮ ಕಡೆ ಎಲ್ಲ ಮಾತಾಡ್ತಾರೆ ರೊಟ್ಟಿ ತಿಂದರೆ ಅವ್ರು ಭಾಳ ಶಕ್ತಿ ಆಗಿರ್ತಾರೆ ಅವ್ರು ಗಟ್ಟಿಯಾಗಿರ್ತಾರೆ ಅಂತ ಹೇಳಿ ಮತ್ತೆ ಈ ಥರ ಎಲ್ಲ ಒಳ್ಳೆ ಪೌಷ್ಟಿಕ ಆಹಾರ ತಿನ್ನೋದರಿಂದ ನಮ್ಮ ನಮಗೆ ಈಗಿನ ಕಾಲದಲ್ಲೆಲ್ಲ ಶುಗರು ಆ ಥರ ಎಲ್ಲ ರೋಗಗಳೆಲ್ಲ ಭಾಳ ಕಾಣಿಸುತ್ತೆ ಈ ಥರ ರಾಗಿ ಸೇವನೆ ಮಾಡೋದರಿಂದ ರಾಗಿ ಮುದ್ದೆ ತಿನ್ನೋದರಿಂದ ರಾಗಿ ಗಂಜಿ ಕುಡಿಯೋದರಿಂದ ಈ ಥರ ಕಾಯಿಲೆಗಳೆಲ್ಲ ನಮಗೆ ಬರೋದಿಲ್ಲ ಮತ್ತೆ ಏನಪ್ಪಾ ಅಂದರೆ ಈಗಿನ ಕಾಲದಲ್ಲಿ ನಾವೆಲ್ಲ ನಂಬೋದೆ ಇಲ್ಲ ಈಗಲು ಸಹ ನಮ್ಮ ಕಡೆ ಎಲ್ಲ ಹೇಳ್ತಾರೆ ನಮ್ಮನೇಲು ಸಹ ನಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ನಮ್ಮಜ್ಜಿ ಎಲ್ಲ ಹೇಳ್ತಿರ್ತಾರೆ ಸಾಮೆ ತಿಂದವ್ರಿಗೆ ಸಾಮೆ ತಿಂದವ್ರು ಆಮೆಯಂತೆ ದೀರ್ಘಾಯುಷ್ಯ ಹೊಂದಿರ್ತಾರೆ ಅಂದರೆ ಅವ್ರು ಭಾಳ ದಿನ ಬದುಕ್ತಾರೆ ಸಾಮೆ ತಿಂದವರು ಮತ್ತೆ ತಿಂದವರು ಹಕ್ಕಿ ಅಂತೆ ಹಾರಾಡ್ತಿರ್ತಾರೆ ಮತ್ತೆ ಸಜ್ಜೆ ತಿಂದವರು ಸಲಾಕೆಯಂತೆ ಸಜ್ಜಾಗಿ ಇರ್ತಾರೆ ಮತ್ತೆ ಆರ್ಕ ತಿಂದವರು ಯಾವುದೇ ರೋಗಕ್ಕೆ ಒಳಗಾಗದೆ ಇರ್ತಾರೆ ಹಾಗೆ ನವಣೆ ತಿಂದವರು ಸಹ ಭಾಳ ಬುದ್ದಿವಂತರಾಗಿರ್ತಾರೆ ಮತ್ತೆ ಊದಲು ತಿಂದವರು ಅವರು ಉತ್ಸಾಹದ ಕಹಳೆಯನ್ನೇ ಊದುತ್ತಾರೆ ಅಂತ ಮತ್ತೆ ಬರಗು ತಿಂದವರು ಬರಗು ತಿಂದವರು ದೇಹದ ಕಾಂತಿ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಯಾವಾಗಲು ಅವ್ರ ದೇಹದ ಕಾಂತಿ ಬೆಳಗ್ತಾ ಇರ್ತಾರೆ ಅಂತ ಮತ್ತೆ ರಾಗಿ ತಿಂದವರು ಯಾವುದೇ ರೋಗಕ್ಕೆ ಒಳಗಾಗದೆ ನಿರೋಗಿ ಆಗಿರ್ತಾರೆ ಅಂತ ಮತ್ತೆ ಜೋಳ ತಿಂದವರು ಗೂಳಿಯಂತೆ ಶಕ್ತಿಶಾಲಿಗಳಾಗಿರ್ತಾರೆ ಅವರು ಹಾಗೆ ಇದನ್ನೆಲ್ಲ ಕೇಳಿದಾಗ ನಮಗೆ ಸುಮ್ಮನೆ ಹೇಳ್ತಾರೆ ಅಂತ ಅನ್ಸುತ್ತೆ ಆದರೆ ಇವೆಲ್ಲ ಸತ್ಯದ ಮಾತುಗಳು ಮತ್ತೆ ಅವರ ಅವ್ರಿಗೆ ಅನುಭವ ಆದ ಆಗಿರೊ ಮಾತುಗಳನ್ನ ನಾವು ಸಹ ಅದೇ ರೀತಿ ಇರಲಿ ಅವ್ರ ಥರ ನಾವು ಶಕ್ತಿಯುತ್ವಾಗಿ ಇರಲಿ ಅಂತ ಅವ್ರು ಸಹ ನಮ್ಗೆ ಹೇಳ್ತಾರೆ ಆದರೆ ಈಗಿನ ಕಾಲದಲ್ಲೆಲ್ಲ ರಾಸಾಯನಿಕವನ್ನು ಬೇರೆಸಿಬಿಟ್ಟು ಬೆಳೆಗಳಿಗೆಲ್ಲ ಬೆ ಬೆಳೆಗಳಿಗೆಲ್ಲ ಸಿಂಪಡಿಸೋದರಿಂದ ಈಗಿನ ಕಾಲ್ದಲ್ಲಿ ನಾವು ಅಷ್ಟು ಅವರಷ್ಟು ಶಕ್ತಿ ಸಾ ಶಾಲಿಗಳು ಆಗಿರೋದಿಲ್ಲ ಮತ್ತೆ ಅವ ಅವ್ರು ಹಿರಿಯರ್ ಬದುಕಿದಷ್ಟು ದೀರ್ಘವಾಗಿ ಸಹ ನಾವು ಬದ್ಕಕೆ ಆಗೊಲ್ಲ ಮತ್ತೆ ಇವಾಗ ಏನಾದರು ನಮಗೆ ಹಲ್ಲು ನೋವು ಬಂದರೆ ನಮ್ಮನೇಲಿ ಮೆಣಸನ್ನ ಆ ನೋವಾಗಿರೊ ಹಲ್ಲಿನ್ ಜಾಗ್ದಲ್ಲಿ ಇಟ್ಟುಕೊಳ್ರಿ ಅಂತ ಹೇಳ್ತಾರೆ ಅದು ಸ್ವಲ್ಪ ಹೊತ್ ಆದಮೇಲೆ ಆ ನೋವೆಲ್ಲ ಮಾಯವಾಗ್ತದೆ ಮತ್ತೆ ನಮ್ಮ ಮನೆಯಲ್ಲಿ ಹಲವಾರು ಸಾಂಬಾರು ಪದಾರ್ಥಗಳು ಪದಾರ್ಥಗಳನ್ನು ಹುರಿದು ಅಂದರೆ ಉದಾಹರ್ಣೆಗೆ ಧನಿಯಾ ಆಗಿರ್ಬೋದು ಏಲಕ್ಕಿ ಮೆಣಸು ಲವಂಗ ಮೆಂತ್ಯೆ ಅರಿಶಿನದ ಕೊಂಬು ಜೀರಿಗೆ ಸಾಸಿವೆ ಕಲ್ಲೂವು ಮತ್ತೆ ಮರಾಠಿ ಮೊಗ್ಗು ಚಕ್ರ ಮೊಗ್ಗು ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆ ಕಾಳು ಮತ್ತೆ ಕರಿಬೇವು ಗಸ ಗಸೆ ಹುರುಳಿ ಗೋಧಿ ಚಕ್ಕೆ ಇವೆಲ್ಲ ಹಾಕಿ ಗಿರಣಿಯಿಂದ ಪುಡಿ ಮಾಡಿಸಿ ಇದನ್ನು ಸಾಂಬಾರು ಮಾಡುವಾಗ ಬಳಸ್ತಾರೆ ಇದರಿಂದ ಸಾಂಬಾರು ಸಹ ರುಚಿಯಾಗಿ ಬರುತ್ತೆ ಮತ್ತೆ ಅದನ್ನು ನಾವು ಊಟ ಮಾಡಿದಾಗ ನಮಗು ಸಹ ಶಕ್ತಿ ಸಿಗುತ್ತದೆ ಮತ್ತೆ ಇದರಿಂದ ನಮ್ಮ ದೇಹಕ್ಕು ಸಹ ಆ ದೇಹಕ್ಕು ಶಕ್ತಿ ಸಿಗುತ್ತೆ ಮತ್ತೆ ನಮ್ಮ ಆಹಾರ ಸಹ ಚೆನ್ನಾಗಿ ಇರುತ್ತದೆ ಹಿಂದಿನ್ ಕಾಲದಲ್ಲಿ ನಮ್ಮ ಭಾರತ ದೇಶಕ್ಕೆ ಭಾರತ ದೇಶದಲ್ಲಿ ಸಾಂಬಾರು ಪದಾರ್ಥಗಳಿಗೆ ಬಹಳ ಸಹ ಬೇಡಿಕೆ ಇತ್ತು ಈಗಲು ಸಹ ಆ ಸಾಂಬಾರು ಪದಾರ್ಥಗಳನ್ನ ಬಳಸೋದರಿಂದ ನಮ್ಮ ಆರೋಗ್ಯ ಸಹ ಚೆನ್ನಾಗಿ ಇರುತ್ತದೆ